ನನಗೆ ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗೋದೆಂದ್ರೆ ಇಷ್ಟನೇ ಇನ್ನು ಮುಂದಕ್ಕೆ ಹೋಗಲಿಕ್ಕೆ ಇದೆ ಆದರೆ ನಾನೂ ಹಿಂದೆ ಕೆಲವು ಕೆಲವಾರು ಕಡೆಗೆ ನಾನೂ ಹೋಗಿದ್ದೇನೆ ಅದರಲ್ಲಿ ಒಂದೂ ಚಿತ್ರದುರ್ಗಕ್ಕೆ ಹೋದದ್ದು ಅಲ್ಲಿ ಆ ಕಲ್ಲಿನ ಕೋಟೆಯನ್ನು ನೋಡಿದ್ದು ಅದು ಒಂದು ಅನುಭವ ಅವಕಾಶ ಸಿಕ್ಕಿದರೆ ಭವಿಷ್ಯತ್ತಿನಲ್ಲಿ ಇನ್ನೂ ಹೋಗಿ ಅದನ್ನು ನೋಡಿ ಬರಬೇಕು ಆಸ್ವಾದಿಸಬೇಕು ಎಂಬ ಒಂದು ಹಂಬಲ ಇದೆ ಹಾಗಾಗಿ ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಉದಾಹರಣೆಗೆ ಶಾಲಾ ದಿನಗಳಲ್ಲೂ ಕೂಡ ಪ್ರವಾಸಕ್ಕೆಂತ ಕರ್ಕೊಂಡು ಹೋಗ್ತಾಯಿದ್ದರು ಆ ಬಾಲ್ಯದ ದಿನಗಳಲ್ಲಿ ಅವಾಗ ಸಹ ಹೋಗಿದ್ದೆ ತದ ನಂತರ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಹಾಗೆ ಈ ಭಾಗಕ್ಕೆಲ್ಲ ನಾನು ಆ ಸಮಯದಲ್ಲಿ ನಾನು ಹೋಗಿ ಎಲ್ಲ ಬಂದಿದ್ದೇನೆ ಇನ್ನು ಫ್ಯೂಚರಲ್ಲಿ ಸಹ ಬೇರೆ ಬೇರೆ ಭಾಗಕ್ಕೂ ಹೋಗಲಿಕ್ಕೂ ಇದೆ ಮುಂಬಯೀ ಭಾಗಕ್ಕೂ ಹೋಗಲೂ ಇದೆ ಅಲ್ಲಿಯ ಒಂದೂ ಆಂ ಮಹಾರಾಷ್ಟ್ರದ ಟೂರಿಸಮ್ ಪ್ಲೇಸ್ ರಾಯ್ ಗಡ ಆ ಒಂದೂ ರಾಯ ಗಢ್ ಜಿಲ್ಲೆಯಲ್ಲಿ ಶಿವಾಜಿ ಮಹಾರಾಜರ ಒಂದು ಕೋಟೆ ಅದನ್ನು ನೋಡಬೇಕಾ ಎಂಬ ಒಂದು ಆಸೆ ಇದೆ ಮುಂದಿನ ದಿನಗಳಲ್ಲೂ ಅಲ್ಲಿಗೂ ಹೋಗಿ ಬರಬೇಕು ಅದೇ ರೀತಿ ಏ ಹಿಂದೇ ಟಿಪ್ಪು ಸುಲ್ತಾನ ಮೈಸೂರಿಗೆ ಹೋದಾಗ ಅವನ ಗೋರಿ ಅವನೂ ಹುತಾತ್ಮ ಆದ ನಂತರ ಅವನ ತಂದೆಯ ಪಕ್ಕದಲ್ಲಿ ಅವನ ದಫನ ಮಾಡಲಾದ ಆ ಗೋರಿಯನ್ನು ನಾನು ನೋಡಿದ್ದೇನೆ ಹಾಗಾಗಿ ಅವನ ಅರಮನೆ ಅದನ್ನೊಂದು ನೋಡಬೇಕ ಎಂಬ ಒಂದು ಬಯಕೆ ಇದೆ ಅದು ಮುಂದಿನ ದಿನಗಳಲ್ಲಿ ಅದನ್ನೂ ನೋಡಬೇಕು ಹಾಗೆ ವಿಜಯನಗರ ಹಂಪಿ ಅಲ್ಲಿಯ ಆ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಅದರ ಅವಶೇಷಗಳು ಆ ಕಾಲದ ಎಲ್ಲ ಪಾಳು ಬಿದ್ದ ಒಂದು ಮನೆ ಇರ್ಬೋದು ಅಥ್ವಾ ಒಂದು ಈಗಿನದೊಂದು ಟೂರಿಸಮ್ ಇಲಾಖೆ ಅದನ್ನೂ ಪಡ್ಕೊಂಡು ಇಂಪ್ರೂಮೆಂಟ್ ಎಲ್ಲ ಮಾಡಿದೆ ಹಾಗಾಗಿ ಅಲ್ಲಿಯ ಒಂದು ನೋಡುವ ಅವಕಾಶ ಅದು ಮುಂದಿನ ದಿನಗಳಲ್ಲಿ ನೋಡಬೇಕೆಂಬ ಒಂದು ಬಯಕೆ ಇದೆ ಅದೇ ರೀತಿ ಆಂಧ್ರ ಭಾಷೆದ ಇಲ್ಲಿರುವ ತಿರುಪತಿ ತಿಮ್ಮಪ್ಪ ದೇಗುಲ ಅಲ್ಲಿಗೂ ಹೋಗ್ಬೇಕಂತ ಒಂದು ಇರಾದೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋಗುವ ಅವಕಾಶಗಳು ಬಹಳಷ್ಟಿವೆ ಆ ಸಮಯ ಸಮಯಕ್ಕೆ ಎಲ್ಲೆಲ್ಲಿ ಅಂದುಕೊಂಡಿದ್ದೇನೆ ಅಲ್ಲೆಲ್ಲ ಭೇಟಿ ಕೊಡಬೇಕು ಬರಬೇಕು ಎಂಬ ಒಂದು ಬಯಕೆ ನನ್ನಲ್ಲಿ ಇದೇ ನೋಡುವ ಮತ್ತು ಏನಣ್ಣ